ನಮ್ಮ ಭಾರತ ದೇಶದಲ್ಲಿ ಒಂದು ಬಹುದೊಡ್ಡ ಸಂಖ್ಯೆಯಲ್ಲಿ ರೈತರು ಇದ್ದಾರಂತೆಯೇ ಹೇಳ್ಬೌದು ಯಾಕೆಂದ್ರೆ ನಮ್ಮ ಭಾರತ ದೇಶ ಕೃಷಿನೇ ನಂಬ್ಕೊಂಡು ಬದುಕುತ್ತಿರೋ ದೇಶದಾಗೆ ಕೂಡ ಒಂದು ಅಂತೆಯೇ ಹೇಳ್ಬೌದು ಮತ್ತೆ ಯಾಕೆಂದ್ರೆ ನಮ್ಮ ಇವಾಗ ನಾವು ನೂರ ನಲ್ವತ್ತು ಕೋಟಿಗಿಂತ ತುಂಬ ಒಂದು ಜಾಸ್ತಿ ಜನಸಂಖ್ಯೆ ಇರುವ ದೇಶ ನಾವು ಆದಷ್ಟು ನಾವು ನಮ್ಮ ನಾವು ಬೆಳೆದಿರೋ ಆಹಾರವನ್ನೇ ನಾವು ತಿನ್ನಬೇಕು ಯಾಕೆಂದ್ರೆ ಇವಾಗ ನೋಡಿ ನಾವೂ ನೂರಾನಲ್ವತ್ತು ಕೋಟಿ ಜನಕ್ಕೂ ನಾವು ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ಳೋಕ್ಕಾಗೊಲ್ಲ ಆಹಾರಗಳನ್ನ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದಲೇ ನಮಗೆ ಇವಾಗ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದೀವಿಂತಲೂ ಹೇಳ್ಬೌದು ಯಾಕೆಂದ್ರೆ ಆರ್ಥಿಕ ಒಂದು ಇದರಲ್ಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ ಅದೇ ರೀತಿ ಇವಗ ನಾವು ರೈತರುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಿರೆ ನೋಡ್ಕೊಳ್ಬೇಕು ಯಾಕೆಂದ್ರೆ ರೈತರುಗಳೇ ನಮ್ಮ ದೇಶದ ಬೆನ್ನೆಲುಬು ಅಂತೆಯೇ ಕರಿತಿವಿ ಮತ್ತು ನಮ್ಮ ದೇಶದಲ್ಲಿ ರೈತರುಗಳಿಗೇ ತುಂಬನೇ ಒಂದು ತೊಂದರೆ ಆಗ್ತಿದೆ ಅಂತೆಯೇ ಹೇಳ್ಬೌದು ಯಾಕೆಂದ್ರೆ ಒಂದು ಇವಾಗ ನೋಡಿ ಅವ್ರು ಬೆಳೆಯುವ ಬೆಳೆಗೆ ಒಂದು ಬೆಳೆಗೆ ಒಂದು ಬೆಲೆ ಸಿಗೊದಿಲ್ಲ ಮತ್ತು ಜೋರಾಗಿ ಮಳೆ ಬಂದು ಅವ್ರ ಬೆಳೆ ಬೆಳೆಗಳಿಗೆಲ್ಲ ಒಂದು ಜೋರಾಗಿ ಕೊಚ್ಕೊಂಡು ಹೋಗ್ತವೆ ಇಲ್ಲಾಂದ್ರೆ ಕಡಿಮೆ ಮಳೆ ಬಂದು ಎಲ್ಲ ಒಣಗೋಗ್ತವೆ ಈ ರೀತಿ ತೊಂದರೆಗಳನ್ನ ರೈತರುಗಳು ಅನುಭವಿಸ್ತಾರಂತೆಯೇ ಹೇಳ್ಬೌದು ಅದ್ರಲ್ಲೀ ಇವಾಗ ಬೃಹತ್ ಕೃಷಿ ಉತ್ ಉದ್ಯಮಗಳ ಸ್ಪರ್ಧೆಯಿಂದ ತುಂಬನೇ ಒಂದು ಲಾಭವನ್ನು ಇರಬೋದು ಮತ್ತೆ ತುಂಬನೇ ಒಂದು ನಷ್ಟವೆಂತೂ ಹೇಳ್ಬೋದು ಯಾಕೆಂದ್ರೆ ಇವಾಗ ನೋಡಿ ಒಂದು ಒಳ್ಳೊಳ್ಳೆ ದೊಡ್ದ ದೊಡ್ಡ ಇವಾಗ ಕಂಪ್ನಿಗಳೆಲ್ಲ ಥರ ಇದು ರೈತರುಗಳು ಬೆಳೆವ ಬೆಳೆಗಳನ್ನ ಕೊಂಡ್ಕೊಳೋಕ್ಕೆ ಓಡಾಡ್ತಿದ್ದಾರೆ ಆದರೆ ಅದರಲ್ಲು ಕೂಡ ರೇಟಲ್ಲಿ ಒಂದು ವ್ಯತ್ಯಾಸ ಆಗಿರಿಂದ ಒಂದು ಲಾಭವೂ ಇರಬೋದು ನಷ್ಟವೂ ಇರಬೋದು ಅಂತೆಯೇ ಹೇಳ್ಬೌದು ಮತ್ತೆ ಇವಾಗ ನೋಡಿ ನೀವು ಜಿಯೋ ಮಾರ್ಟ್ ಬಿಗ್ ಬ್ಯಾಸ್ಕೆಡ್ ಈ ರೀತಿಯೆಲ್ಲ ತುಂಬನೇ ಒಂದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳು ಪ್ರತೀ ರಾಜ್ಯದಲ್ಲೂ ಪ್ರತೀ ಜಿಲ್ಲೆಯಲ್ಲೂ ಪ್ರತೀ ತಾಲ್ಲೂಕಲ್ಲೂ ಓಪನ್ ಆಗ್ತಿದೆ ಆದರೆ ಅಲ್ಲಿ ಅವ್ರು ಆದಷ್ಟು ಅಲ್ಲಿ ಸ್ಥಳ ಅಲ್ಲಿ ಬೆಳೆಯುವ ರೈತರುಗಳಿಗೆ ಸಪೋರ್ಟ್ ಮಾಡಿ ಅವರು ಬೆಳೆಗಳನ್ನ ಕೊಂಡ್ಕೊಂಡಾಗ ತುಂಬನೇ ಒಂದು ಸಪೋರ್ಟ್ ಮಾಡಬೌದು ರೈತ್ರಿಗೆ ಆದರೆ ನೀವು ಜಾಸ್ತಿ ಬೇರೆ ಕಡೆಯಿಂದೆಲ್ಲ ತರಿಸಿಬಿಟ್ರೆ ಅಲ್ಲಿಯ ಬೆಳೆಗಳಿಗೆ ತುಂಬನೇ ಒಂದು ಒಂದು ಫಲ ಸಿಗಲ್ಲಾಂತೆಯೇ ಹೇಳ್ಬೌದು ರೈತರಿಗೆ ಆದಷ್ಟು ನೀವು ಎಲ್ಪ್ ಮಾಡಬೇಕು ರೈತರುಗಳಿಗೆ ಈ ರೀತಿ ಮಾಡದಾಗ್ಲೆ ತುಂಬನೆ ಒಂದು ಕೃಷಿಗೂ ಒಂದು ಒಂದು ಒಳ್ಳೆಯ ಒಂದು ಸಹಾಯ ಆಗುತ್ತೆ ಮತ್ತೆ ರೈತರಿಗು ಒಂದು ಒಳ್ಳೆ ಸಹಾಯ ಆಗುತ್ತೆ ಅಂತೆಯೇ ಹೇಳ್ಬೌದು